ನಾನು ಡೇಲಿ ಮುಂಜಾನೆ ಜಲ್ದಿ ಎದ್ದು ಮುಂಜಾನೆನೇ ಎಲ್ಲ ಅಡ್ಗೆ ಅದು ಮಾಡ್ತೆ ಯಾಕೆಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೆ ಎಲ್ಲ ಡ್ಯುಟಿ ಮಾಡ್ತೆ ಆ ಸಲುವಾಗಿ ಜಲ್ದಿನೇ ಎದ್ದು ಅಡ್ಗೆ ಎಲ್ಲ ಅಂದ್ರೆ ಅಡ್ಗೆ ಅಂದ್ರೆ ರೊಟ್ಟಿ ರೊಟ್ಟಿ ಚಪಾತಿ ಏನು ಭೀ ತರಕಾರಿ ಯಾವ್ದು ಭೀ ಥರ ತರಕಾರಿ ಮತ್ತು ಅನ್ನ ಅದು ಜಲ್ದಿ ಎದ್ದು ಮಾಡ್ತೀವಿ ಮತ್ತು ನಾವು ಡ್ಯುಟಿಗೆ ಹೋಗೋದಿರ್ತದಲ್ಲ ಮುಂಜಾನೆ ಡ್ಯುಟಿಗೆ ಹೋಗ್ಬೇಕೆಂದ್ರೆ ಜಲ್ದಿ ಮುಂಜಾನೆನೇ ಮಾಡ್ಬೇಕಾಯ್ತದ ಮತ್ತೀಗ ಎಲ್ಲ ಜಲ್ದಿ ಎದ್ದು ಮುಂಜಾನೆ ಈಗಪ್ಪ ಆಗಪ್ಪ ಮಾಡ್ಕೊಂಡು ಮತ್ತೆ ಡ್ಯುಟಿಗೆ ಹೋಗ್ತೇವೆ ಡ್ಯುಟಿಗೆ ಹೋದೆವು ಅಂದ್ರೆ ಒಂದು ವಾರ ಈಗ ಮುಂಜಾನೆ ಡ್ಯುಟಿ ಇರ್ತದ ಒಂದು ವಾರ ಮಧ್ಯಾಹ್ನ ಡ್ಯುಟಿ ಇರ್ತದ ಮಧ್ಯಾಹ್ನ ಮಧ್ಯಾಹ್ನ ಡ್ಯುಟಿ ಇತ್ತು ಅಂದರೆ ಮಧ್ಯಾಹ್ನ ಬರ್ತೀವಿ ಒಂದೊಂದ್ಸಲ ಮಧ್ಯಾಹ್ನ ಬಂದು ಈಗ ಮುಂಜಾನೆ ಜಲ್ದಿ ಮಾಡಿದ್ದಿರ್ತದ ಅದು ರೊಟ್ಟಿ ಚಪಾತಿ ಅದು ಈಗ ಮಧ್ಯಾಹ್ನ ಬಂದೇವು ಅಂದ್ರೆ ಖಾಲಿ ಅಷ್ಟು ಅನ್ನನೇ ಲೈಟಾಗಿ ಎನಾರ ಅನ್ನ ಮಾಡ್ತೀವಿ ಅನ್ನ ಮಾಡಿ ಅನ್ನ ಮಾಡ್ಕೋತ್ತೇವೆ ಮತ್ತೀಗ ಒಂದ್ವೇಳೆ ಮುಂಜಾನೆ ಹಿಡಿದು ಸಂಜೆಗೆ ಇತ್ತು ಡ್ಯುಟಿ ಈಗ ನಾವು ಸಂಜೆಗೆ ಬರೋದಿದೆ ಅಂದ್ರೆ ಈ ಮುಂಜಾನೆ ಮನೆಯಾಗೆ ಮಾಡಿ ಹೋಗ್ತೇವಲ್ಲ ಅನ್ನ ಚಪಾತಿ ಏನು ಭೀ ರೊಟ್ಟಿ ಅದು ಮಾಡ್ತೇವೆ ಮಾಡ್ದಿಂದ ಅದೇ ಮಧ್ಯಾಹ್ನಕ್ಕೆ ಭೀ ಊಟ ಮಾಡ್ತೇವೆ ಮತ್ತು ಸಂಜೆಗೆ ಬರ್ತೇವೆ ಸಂಜೆಗೆ ಡ್ಯುಟಿ ಮುಗಿಸ್ಕೊಂಡು ಬರ್ತೇವಲ್ಲ ಬರುವ ಹೊತ್ತಿನಾಗೇ ಏನು ಭೀ ಈಗ ತರಕಾರಿ ಆಗಲಿ ಮಾಂಸ ಚಿಕನು ಅದೇನಾರ ಮಾಡೋದಿತ್ತು ಅಂದ್ರೆ ನಾವು ಬರ್ತ ಬರ್ತಾನೇ ಈಗ ಡ್ಯುಟಿ ಮುಗ್ಸ್ಕೊಂಡು ಬರ್ತಾನೆ ಹಾದಿಯಾಗ ಇವು ತಗೊಂಡ್ಬರ್ತೇವೆ ಎಲ್ಲ ಮಟನು ಮತ್ತು ಅದಕ್ಕೆ ಹಾಕ್ತೀನಿ ಕೊತ್ತಂಬ್ರಿ ಅದು ಮೆಣಸು ಏನು ಭೀ ಅದು ಮಸಾಲ ಹಾಕ್ತದಲ್ಲ ಅದು ಎಲ್ಲ ತಗೊಂಡ್ಬಂದು ರಾತ್ರಿಗೆ ಮಾಡ್ತೀವಿ ರಾತ್ರಿ ಮಟನ್ ಮಾಡ್ತೇವೆ ಮತ್ತು ಮಟನ್ ಮಾಡ್ತೇವೆ ಒಂದೊಂದ್ಸಲ ಈಗ ನನ್ಗೆ ಬೇಡ ಮಮ್ಮಿ ಬಿರಿಯಾನಿ ಉಣ್ತೇವೆ ಅಂತ ಮಕ್ಕಳು ಅಂದ್ರೆ ಮತ್ತು ಒಂದೊಂದ್ಸಲ ಬಿರಿಯಾನಿ ಮಾಡ್ತೇವೆ ಬಿರಿಯಾನಿ ಅಂದ್ರೆ ಅದೆಲ್ಲ ಈಗ ಈಗ ರಾತ್ರಿಗೆ ಬಂದಿರ್ತೇವೆ ಎಲ್ಲ ಮತ್ತೆ ತಂದು ಎಲ್ಲ ಮಾಡಬೇಕಲ್ಲ ಎಲ್ಲ ಮತ್ತೊಳಿಬೇಕು ಮಟ್ಟಬೇಕು ತೊಳೆದು ಮತ್ತೆ ಎಲ್ಲ ಹಾಕಿ ಮತ್ತೆ ಬಗಾರದು ಹೊಡೆದು ಸಾರು ಮಾಡ್ತೇವೆ ಮತ್ತು ಒಂದೊಂದ್ಸಲ ಬಿರಿಯಾನಿ ಬೇಕೆಂದ್ರೆ ಅದೆಲ್ಲ ಹೆಚ್ಚಿಟ್ಟು ಮತ್ತೆ ಬಿರಿಯಾನಿ ಮಾಡ್ತೇವೆ ಹೀಗೇ ಈಗ ಮಕ್ಕಳು ಇದು ಅಲ್ಲ ನನಗೆ ಈಗ ಮತ್ತೊಂದಿನ ಈಗ ನನ್ಗೆ ಇದು ತಿನ್ಬೇಕಲತ್ತದ ಮ್ಯಾಗಿ ತಿನ್ಬೇಕಲತ್ತದ ಅಂದ್ರೆ ಅಂದ್ರೆ ಮ್ಯಾಗಿ ಮಾಡ್ತೇವೆ ಮಾಡ್ಕೊಡ್ತೇವೆ ಮತ್ತು ಏನು ಭೀ ಯ ಮಕ್ಕಳು ಈಗ ಮಧ್ಯಾಹ್ನ ಪರಿ ಸಂಜೆ ಪರಿಯದು ನನಗಿದು ಏನಾರ ಸ್ವಿಟ್ ತಿನ್ಬೇಕಲಾತ್ತದ ಅಂದ್ರೆ ಅದನ್ನೂ ನಾವು ಮಾಡ್ತೇವೆ ರಾತ್ರಿಗೆ ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಅಷ್ಟೆ ಲೈಟಾಗಿ ಏನಾರ ಮಾಡ್ತೇವೆ ಅನ್ನ ಅದು ಏನಾರ ರಾತ್ರಿಗೆ ಮತ್ತು ಮುಂಜಾನೆನೇ ಮಾಡ್ತೀವಿ ಯಾಕೆಂದ್ರೆ ನಾವು ಡ್ಯುಟಿಗೆ ಹೋಗ್ತೇವಲ್ಲ ಅದರ ಸಲುವಾಗಿ ಮುಂಜಾನೆ ಮತ್ತು ರಾತ್ರಿಗೆ ಜಾಸ್ತಿ ಮಾಡ್ತೀವಿ ಈಗ ಏನು ಭೀ ಮಕ್ಕಳು ಬೇಕಂತವಲ್ಲ ಏನು ಭೀ ಈಗ ತಾರಿ ಬೇಕಂತಾರ ಒಂದೊಂದ್ಸಲ ತಾರಿಬೇಕೆಂದ್ರೆ ಈಗ ರಾತ್ರಿಗೆ ಭೀ ನಾವು ತಾರಿ ಮಾಡ್ತೇವೆ ತಾರಿ ಅಂದ್ರೆ ಅದೆಲ್ಲ ಬಗಾರ್ ಹಾಕಿ ಮಟ್ಟಿ ಎಲ್ಲ ತರಕಾರಿ ಅದು ಕಡ್ಕೊಂಡು ಎಲ್ಲ ಮಾಂಸ ಅದು ಹಾಕಿ ಮಾಡ್ಬೇಕಾಯ್ತದ ತಾರಿ ತಾರಿ ಮಾಡ್ತೇವೆ ಮತ್ತು ಮತ್ತು